ಹಾಸ್ಪಿಟಲಲ್ಲಿ ಅದ್ರ ಮ್ಯಾನೇಜ್ಮೆಂಟು ಚೆನ್ನಾಗೇ ನಡೀತಿದೆ ನಮ್ಮದು ಚಿಕ್ಕಮಗ್ಳೂರ್ ಆಗಿರೋದ್ರಿಂದ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪರವಾಗಿಲ್ಲ ಒಂದು ರೆಂಜ್ಗೆ ಮ್ಯಾನೇಜ್ ಮಾಡ್ತಿದಾರೆ ಆದರೆ ಇನ್ನೂ ಸುಧಾರ್ಸಬೇಕು ಅನ್ನೋದೆ ನನ್ನ ಅಭಿಪ್ರಾಯ ಮತ್ತು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಬೇಕು ಅವರು ಪೇಶೆಂಟ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಬೇಕಾಬಿಟ್ಟೀ ನೋಡ್ಕೋಬಾರದು ಹಾಗೇ ಮೇಯ್ನಾಗಿ ಹಾಸ್ಪಿಟಲ್ಗಳಲ್ಲಿ ಕ್ಲೀನ್ ಇರಬೇಕು ಮೇಯ್ನಾಗಿ ಅದ್ರಲ್ಲೂ ಕೂಡಾ ಅಂಥದ್ರಲ್ಲಿ ಸುಧಾರ್ಸ್ಕೊಳ್ ಬೇಕು ಹಾಸ್ಪಿಟಲ್ಗಳಲ್ಲಿ ಮತ್ತು ಅಡ್ಮಿಟಾಗೋದು ಹಾಗೂ ಚಿಕಿತ್ಸೆ ಕೊಡೊ ಪ್ರಕ್ರಿಯೆಗೆ ಪರವಾಗಿಲ್ಲ ಒಂದು ರೇಂಜಿಗೆ ಸರಾಗವಾಗೇ ಇದೆ ಆದರೆ ಇನ್ನೂ ಅವ್ರಿಗೆ ಕರೆಕ್ಟಾಗಿ ಈ ಸೀರ್ಯಸ್ ಕೇಸ್ಗಳಲ್ಲಿ ಆಗಲಿ ಯಾವುದೇ ರೀತಿ ಸಂದರ್ಭದಲ್ಲಾದ್ರೂ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಅವ್ರು ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಗಮನಿಸಿ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಆ ಪೇಶೆಂಟ್ ಕಡೆಗೂ ಅಷ್ಟೇ ಯಾವರೀತಿ ಅದು ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ಮ್ಯಾಟ್ರಾಗುತ್ತೆ ಯಾವುದೇ ಒಂದು ಪ್ರಾಬ್ಲಮಲ್ಲಿ ಇದ್ದಾಗ ಆ್ಯಕ್ಸಿಡೆಂಟ್ ಆಗಲಿ ಏನೇ ಆಗಲಿ ಫಸ್ಟು ಯಾವ ಥರ ಅಂದರೆ ಅವರೂ ಡಾಕ್ಟರ್ಸಾದರೂ ಆಗಲಿ ನರ್ಸ್ಗಳಾಗಲಿ ಮಾತಾಡ್ಸೋದ್ರ ಮೇಲೆ ಡಿಪೆಂಡಾಗಿರುತ್ತೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಚಿಕಿತ್ಸೆ ಪ್ರಕ್ರಿಯೆ ಚೆನ್ನಾಗೇ ಇರುತ್ತೆ ಆ್ಯಕ್ಟಿವಿಟೀಸ್ ಆದರೆ ಅವ್ರು ಆಡೋ ಮಾತು ಒನೊಂದೂ ಲೆಕ್ಕಕ್ಕೆ ಬರುತ್ತೆ ಅವರು ಆಡೋದರಲ್ಲೇ ಈಗ ಏನೋ ಆಕ್ಸಿಡೆಂಟ್ ಆಗಿದೆ ಅಂದರೆ ಅವರಿಗೆ ಗದರಿಸೋದು ಬಯ್ಯೋದೆಲ್ಲ ಮಾಡಬಾರ್ದು ನೀಟಾಗಿ ಟ್ರೀಟ್ಮೆಂಟ್ ಕೊಡಬೇಕು ಹಾಗೆ ಇಂಜೆಕ್ಷನ್ ನಾರ್ಮಲ್ಲಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಚೆನ್ನಾಗಿರುತ್ತೆ ಮೀನ್ಸ್ ನಿಧಾನಕ್ ಚುಚ್ತಾರೆ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲವೊಂದು ಕಡೆ ಹೆಂಗಾಗುತ್ತೆ ಅಂದರೆ ಒಳ್ಳೆ ಯಾವರೀತಿ ಚುಚ್ತಾರೆ ಅಂದರೆ ಒಳ್ಳೆ ದನಕ್ಕೆ ಚುಚ್ದಂಗೆ ಚುಚ್ತಾರೆ ಆ ರೀತಿಯೆಲ್ಲ ಇರಬಾರದು ಅವ್ರು ಪೇಶೆಂಟ್ಗಳನ್ನ ಒಳ್ಳೆ ರೀತಿಲೆ ನೋಡಬೇಕು ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದೀವಿ ಅನ್ನೋದನ್ನ ತಲೇಲಿ ಇಟ್ಕೊಂಬಿಟ್ಟು ಹೆಂಗೆಂಗೋ ಟ್ರೀಟ್ಮೆಂಟ್ ಕೊಡಬಾರ್ದು ಈ ರೀತಿ ಮತ್ತು ನನಗೆ ಮಾರ್ಗದರ್ಶನ ನಿಡೋದು ಅಂತ ಹೇಳಿದ್ರೆ ಅಲ್ಲಿ ಸಿಬ್ಬಂದಿವರ್ಗದವ್ರು ಇರ್ತಾರೆ ಆದರೆ ಒನೋನ್ಸಲ ಅವ್ರು ಕರೆಕ್ಟ್ ರೆಸ್ಪಾನ್ಸ್ ಮಾಡೋಲ್ಲ ಅಲ್ಲೋಗಿ ಕೇಳಿ ಇಲ್ಲೋಗಿ ಕೇಳಿ ಅಂತ ಹೇಳ್ತಾರೆ ಒನೋನ್ಸಲ ಅವ್ರು ಏನು ಹೇಳ್ತಾರೆ ಅನ್ನೋದು ಸಹ ಅರ್ಥಾಗೋಲ್ಲ ಯಾವುದೇ ರೀತಿ ರೇಗಾಡದೆ ಪೇಶೆಂಟ್ಗಳನ್ನ ಚೆನ್ನಾಗ್ ನೋಡ್ಕೊಳ್ಳೋದು ಅವ್ರುದ್ದು ಕರ್ತವ್ಯ ಮತ್ತು ಅಲ್ಲಿ ಡಾಕ್ಟರ್ಸ್ಗಳು ಹೇಗಿರ್ತಾರೆ ಅಂತ ಹೇಳಿದರೆ ಈ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಾದರೆ ಯಾವಾಗ ಯಾವಾಗ ಹೋದ್ರೂ ಸಿಕ್ತಾರೆ ಆದರೆ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿರುವಂಥ ಡಾಕ್ಟರ್ಸ್ಗಳು ಅವ್ರದ್ದೆ ಆದಂತಹ ಕ್ಲಿನಿಕನ್ನು ಓಪನ್ ಮಾಡ್ಕೊಳ್ಳೋದ್ರಿಂದ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಾಕಷ್ಟು ಸಮಯ ಕಳೆಯೋದಿಲ್ಲ ಎಲ್ಲೋ ಒನೊಂದು ಟೈಮು ಎಮರ್ಜೆನ್ಸಿ ಕೇಸಲ್ಲಿ ಒನೊಂದು ಸಲಿ ಸಿಗೋದೇಯಿಲ್ಲ ಅವರು ಆ ಥರ ಎಲ್ಲ ಇರಬಾರ್ದು ಗೋರ್ಮೆಂಟ್ ಅಂತ ಹೇಳಿದ್ರೆ ಗೋರ್ಮೆಂಟ್ ಜಾಬ್ ಇದೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಕರೆಕ್ಟಾಗಿ ವರ್ಕ್ ಮಾಡಬೇಕು ಈ ರೀತಿ ಯಾವುದೇ ಹಾಸ್ಪಿಟಲಾಗಲಿ ಪೇಶೆಂಟ್ಗಳು ಹೋದರೆ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು ಬೇಕಾಬಿಟ್ಟಿ ಮಾಡಬಾರ್ದು ಆದಷ್ಟು ಅವರು ಸಾಕಾಷ್ಟು ಆದಷ್ಟೂ ಈ ಪೇಶೆಂಟ್ಗಳಿಗೆ ಏನು ಕರೆಕ್ಟಾಗಿ ನೀಡಿದೆ ಅದ್ರ ಬಗ್ಗೆ ನಾ ಅವ್ರ ಗಮನ ಹರಿಸ್ಬೇಕು ಅವರಿಗೆ ಪ್ರಾಫಿಟ್ ಆಗಬೇಕು ಅಥ್ವ ಲಾಸ್ ಆಗುತ್ತೆ ಅಂತ ಯಾವ್ಯಾವ ರೀತಿನೋ ಟ್ರೀಟ್ಮೆಂಟ್ ಕೊಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು